ನನಗೆ ಮೀನಿನ ವಿಷಯದಲ್ಲಿ ನೀರಲ್ಲಿ ಓಡಾಡುವಾಗ ತುಂಬ ಇಷ್ಟ ಹಾಗಾಗಿ ಒಂದು ಅರ್ಧ ಗಂಟೆ ನಿಂತು ನೋಡ್ತಾ ಇದ್ದೆ ಅದನ್ನು ಹೇಗೆ ಹಿಡಿಯುದಂತ ಗೊತ್ತಾಗಲಿಲ್ಲ ಲಾಸ್ಟಿಗೆ ಬಟ್ಟೆ ಕೊಂಡೋಗಿ ಹಿಡಿದು ಬಾಟ್ಲಿಗೆ ಹಾಕಿ ಮನೆ ಎದ್ರಿಗೆ ತಂದು ಅದನ್ನು ನೋಡ್ತಾ ಕಾಲ ಕಳಿತಾ ಇದ್ದೆವು ಅ ಮೀನು ಅಂತೇಳಿದರೆ ನನಗೆ ತುಂಬಾ ಇಷ್ಟ ಅದು ಸಣ್ಣ ಸಣ್ಣ ಮೀನುಗಳು ಯಾವ್ದಂತೇಳಿದರೆ ಒಂದು ಮೊಡಂಗು ಅದು ಮತ್ತು ಎಕ್ಟಿ ಮತ್ತು ದೆಂಜಿ ಅದೆಲ್ಲ ತೋಡಿನಲ್ಲಿ ಬರುತ್ತಾ ಇತ್ತು ದೆಂಜಿ ಹಿಡಿಯುವಾಗ ತುಂಬ ಕಷ್ಟ ಆಗ್ತಿತ್ತು ಅದಕ್ಕೆ ನಾವೊಂದು ಕೋಲಲ್ಲಿ ಹಿಡಿದು ಅದನ್ನು ಬಟ್ಟೆಯಲ್ಲಿ ಸುತ್ತಿ ತರ್ತಿದ್ದೆವು ಅದನ್ನೆಲ್ಲ ಬಾಟ್ಲಿಯಲ್ಲಿ ಹಾಕಿ ಮನೆಯ ಮುಂದೆ ಇಟ್ಟು ಅದನ್ನು ದಿನ ನೋಡ್ತಾ ಇದ್ವಿ ಅದಕ್ಕೆ ಮೀನಿನ ಫುಡ್ ಅಂತೇಳಿತ್ತು ಅದನ್ನ ಹಾಕ್ತಾ ಇದ್ದೆವು ಈಗ ಮೀನು ತೋಡಿನಲ್ಲಿ ಎಲ್ಲಿಯೂ ಕಾಣುದಿಲ್ಲ ಆವಾಗದು ಜೀವನದಲ್ಲಿ ಮೀನು ತುಂಬಾ ಇಷ್ಟವಾಗಿತ್ತು ನನಗೆ ಈಗಲೂ ಎಲ್ಲಿ ತೋಡುಂತ ಅಂತೇಳಿ ನೋಡ್ತೇನೆ ನೋಡುವಾಗ ಅಲ್ಲಿ ಮೀನೇ ಕಾಣುದಿಲ್ಲ ಎಲ್ಲಾ ಮೀನುಗಳು ಎಲ್ಲಿ ನಾಶ ಆಗಿ ಹೋಗಿದಂತ ಗೊತ್ತಾಗುದಿಲ್ಲ ಬಾಲ್ಯದ ಜೀವನ ಎಷ್ಟೊಂದು ಚೆನ್ನಾಗಿತ್ತು ಈಗ ಮೀನು ಅಂತ ಹೇಳಿದ್ರೆ ಎಲ್ಲಿ ತೋಡು ಉಂಟಂತೇಳಿ ಈಗಲೂ ನೋಡ್ಲಿಕ್ಕೆ ಹೋಗ್ತೇನೆ ಆದರೆ ಒಂದು ಮೀನುನು ಕಾಣುದಿಲ್ಲ ಆಗ ನನಗೆ ಈಗ ಎಲ್ಲಿಯಾದರೂ ಮೀನಿದ್ದರೆ ತೋಡಿನಲ್ಲಿ ಮಕ್ಕಳ ಹತ್ರೆಲ್ಲ ಹೇಳಿದ್ದೇನೆ ಎಲ್ಲಿಯಾದ್ರು ತೋಡಲ್ಲಿ ಮೀನಿದ್ದರೆ ಹೇಳಿ ಮಗ ನಾನು ಹೋಗಿ ಅದನ್ನು ಹಿಡಿದು ತರ್ತೇನೆ ನಾನು ಮನೆಯ ಮುಂದೆ ಇಟ್ಟು ಬಾಟ್ಲಿಯಲ್ಲಿ ಹಾಕಿ ಅದನ್ನು ನೋಡ್ತಾ ಇರ್ತೇನೆ ನನಗೆ ಮನಸ್ಸಿನ ಬೇಸರ ಎಲ್ಲ ಹೋಗ್ತಿತ್ತು ಮೀನು ಅಂತ ಹೇಳಿದರೆ ನನಗೆ ತುಂಬಾ ಇಷ್ಟ ಅದು ಆಟ ಆಡುದು ಅದು ಉದ್ದು ಮಾಡುದು ಮೇಲೆ ಕೆಳಗೆ ಹೋಗುದು ಅದನ್ನು ನೋಡ್ಲಿಕ್ಕೆ ಎಷ್ಟು ಖುಷ್ಯಾಗ್ತಿತ್ತು ಈ ಈಗ ಏನು ಮಾಡುದಂತ ಗೊತ್ತಾಗುದಿಲ್ಲ ದೂರ ದೂರ ಹೋಗಲಿಕ್ಕೆ ಭಯ ಆಗ್ತದೆ ನೆರೆ ಹಾವಳಿ ಜಾಸ್ತಿ ಆಗಿದೆ ನೆರೆ ಜ ಹಾವಳಿ ಕಡಿಮೆ ಆದರೆ ಇನ್ನೂ ಹೋಗಿ ಮೀನಿನಲ್ಲಿ ನೋಡಿ ಅದನ್ನು ಹಿಡ್ಕೊಂಡು ಬರುವ ಆಸೆ ಇದೆ ನನ್ನಲ್ಲಿ